ಮಹಾಭಾರತದ ಪುಸ್ತಕವು ನನಗೆ ತುಂಬ ಇಷ್ಟ ಅದರಲ್ಲಿ ಬರುವಂತಹ ಪಾತ್ರಗಳು ಪಂಚ ಪಾಂಡವರ ಪಾತ್ರಗಳು ಅವರ ತಾಯಿಯ ಪಾತ್ರ ಇವೆಲ್ಲ ನನಗೆ ತುಂಬ ಇಷ್ಟ ಆಗ್ತವೆ ಅದರಲ್ಲಿ ನೈಜ ಘಟನೆಗಳು ಪಾಂಡವರಿಗೆ ಎಂತಹ ಅನ್ಯಾಯವನ್ನು ಇವೆಲ್ಲ ನಾನು ಓದಿದ್ದೇನೆ ಮಹಾಭಾರತ ಕಥೆಯು ಎಲ್ಲರಿಗೂ ತುಂಬ ಇಷ್ಟವಾಗುತ್ತದೆ ಅದರಲ್ಲಿ ಒಳ್ಳೊಳ್ಳೆಯ ಪಾತ್ರಗಳನ್ನು ನಾವು ನೋಡಬಹುದು ಮಹಾಭಾರತವನ್ನು ಎಲ್ಲರೂ ನೋಡ ನೋಡಲಿಕ್ಕೆ ತುಂಬ ಇಷ್ಟಪಡುತ್ತಾರೆ ಅಂದಿನ ಕಾಲದಲ್ಲಿ ಏನೆಲ್ಲ ಆಗಿತ್ತು ಎನ್ನುವುದನ್ನು ನಾವು ಪುಸ್ತಕವನ್ನು ನೋಡಿ ತಿಳಿದುಕೊಳ್ಳಬಹುದು ಮಹಾಭಾರತವು ಒಂದು ನೈಜ ಘಟನೆಯಾಗಿದೆ ಇದರಿಂದ ಪಂಚ ಪಾಂಡವರಿಗೆ ತುಂಬ ಅನ್ಯಾಯವನ್ನು ಉಂಟು ಮಾಡಿರ್ತಾರೆ ಕೌರವರು ಇದನ್ನೆಲ್ಲ ನಾವು ಪುಸ್ತಕ ಓದೋದ್ರಿಂದ ತಿಳ್ಕೊಬೋದು ಬೇರೆ ಬೇರೆ ಟಿ ವಿ ಇಂಥ ಫೋನ್ ಇಂಥದರಲ್ಲೆಲ್ಲ ನೋಡಿ ಮಹಾಭಾರತದ ಕಥೆನ ನಾವು ತಿಳ್ಕೊಬೋದು